ನನ್ನ ನೆಚ್ಚಿನ ಆಟ ಕಬಡ್ಡಿ ಹಾಗೂ ಕೊಕ್ಕೊ ಯಾಕೆ ಅಂತಹೇಳಿದ್ರೆ ಈ ಯುಗದಲ್ಲಿ ಎಲ್ಲರು ಕ್ರಿಕೇಟ್ ಹಾಕಿ ವಾಲಿಬಾಲ್ ಫುಟ್ಬಾಲ್ ಮುಂತಾದ ಆಟಗಳನ್ನು ಎಲ್ಲರು ಇಷ್ಟಪಡ್ತಾರೆ ಆದರೆ ನಾನು ಗ್ರಾಮೀಣ ಕ್ರೀಡೆಯಾದಂತಹ ಕಬಡ್ಡಿ ಮತ್ತು ಕೊಕ್ಕೊ ಅನ್ನು ತುಂಬ ಹೆಚ್ಚಾಗಿ ಇಷ್ಟಪಡ್ತೇನೆ ಯಾಕೆ ಅಂತ ಕೊಕ್ಕೊ ಆಟ ಅಂತಹೇಳಿದ್ರೆ ಅದರಲ್ಲಿ ನಮಗೆ ತುಂಬಾ ಮೈಕೈಗೆ ತುಂಬಾ ಹೆಚ್ಚು ಶಕ್ತಿ ವ್ಯಾಯಾಮಗಳನ್ನು ನೀಡುವಂತಹ ಅದೊಂದು ಸುಂದರ ಆಟ ಆಗಿರುತ್ತದೆ ಆ ಆಟದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದ್ರಿಂದ ನಮಗೆ ತುಂಬಾ ವ್ಯಾಯಮಗಳನ್ನು ಕೂಡ ನಾವು ಮಾಡಬಹುದಾಗಿದೆ ಯಾಕೆ ಅಂತಹೇಳಿದ್ರೆ ಕೊಕ್ಕೊದಲ್ಲಿ ಓಡಾಡ್ಬೋದು ಒಬ್ಬರನ್ನು ಹಿಡಕೊಳ್ಬೋದು ಆ ಥರ ಮಾಡುವುದರಿಂದ ನಮ್ಮ ಕೈ ಕಾಲುಗಳಿಗೆ ತುಂಬಾ ಅದು ವ್ಯಾಯಾಮವನ್ನು ನೀಡಿ ನಾವು ಬೇರೆ ವ್ಯಾಯಾಮಗಳನ್ನು ಮಾಡುವ ಅವಶ್ಯಕತೆನೇ ಇರುವುದಿಲ್ಲ ಅಂತ ನನ್ನ ಪ್ರಕಾರ ನನ್ನ ಅನಿಸಿಕೆಯಾಗಿದೆ ಹಾಗೆ ಕೊಕ್ಕೊ ಆಟಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇಲ್ಲವಾಗಿ ಅದೊಂದು ಬರಿ ಗ್ರಾಮೀಣ ಮಟ್ಟದಲ್ಲಿ ಉಳಿದಿದೆ ಬೇರೆ ಎಲ್ಲಾ ಆಟಗಳಿಗೂ ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಅವಕಾಶಗಳು ದೊರೆತು ಅದರಲ್ಲಿ ಸಾಧನೆ ಮಾಡಿದಂತಹವರಿಗೆ ಉನ್ನತವಾದ ಸ್ಥಾನಮಾನಗಳು ದೊರೆತಿವೆ ಆದರೆ ಈ ಒಂದು ಆಟಕ್ಕೆ ಯಾವುದೇ ರೀತಿಯಲ್ಲಿ ಪ್ರಚಾರ ಸಿಗದೆ ಅದು ಇನ್ನೂ ಎಲೆಮರೆಯ ಕಾಯಿಯ ಹಾಗೆ ಗ್ರಾಮೀಣ ವ್ಯಾಪ್ತಿಯಲ್ಲಿ ಉಳಿದು ಹೋಗಿರುತ್ತದೆ ಈ ಆಟವನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಈ ಆಟದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿ ಇದೊಂದು ಜಗತ್ಪ್ರಸಿದ್ದ ಆಟವಾಗಿ ಮೂಡಿಬರಬೇಕು ಅನ್ನೋದೆ ಎಲ್ಲರ ಒಂದು ಅತ್ಯಂತ ಆಸೆ ಆಗಿ ಹೋಗಿದೆ ಈ ಆಟವು ಹನ್ನೆರಡು ಜನರನ್ನು ಒಳೆದು ಒಳಗೊಂಡಿದ್ದು ಎರಡು ತಂಡಗಳು ಇದರ ವ್ಯಾಪ್ತಿಗೆ ಬರುತ್ತವೆ ಒಂದು ಆಟದಲ್ಲಿ ಸಾಲಾಗಿ ಕುಳಿತುಕೊಂಡು ಇದ್ದರೆ ಅದರ ಇನ್ನೊಂದು ತಂಡವು ಅವರನ್ನು ಹಿಡಿಯುವ ಕೆಲಸದಲ್ಲಿ ಮಗ್ನರಾಗಿರುತ್ತಾರೆ ಈ ಆಟವು ಕು ಒಂದು ಕಡ್ ಒಂದು ಕಡೆಯಲ್ಲಿ ಎಲ್ಲರು ಕುಳಿತುಕೊಂಡಿದ್ದರೆ ಇನ್ನೊಂದು ಕಡೆಯಲ್ಲಿಯು ಒಂದು ತಂಡದ ಮೂರು ಜನರು ಆಟವನ್ನು ಆಡಲು ಪ್ರಾರಂಭಿಸಿರುತ್ತಾರೆ ಆ ಮೂರು ಜನರಲ್ಲಿ ಎಲ್ಲರೂ ಔಟ್ ಆದ ನಂತರ ಬಾಕಿ ಉಳಿದ ಇನ್ನು ಮೂವರು ಈ ಆಟದಲ್ಲಿ ಪಾಲ್ಗೊಂಡು ಗೊಳ್ಳುತ್ತಾರೆ ಹೀಗೆ ಇದೊಂದು ಅತ್ಯಂತ ನನ್ನ ನೆಚ್ಚಿನ ಆಟವಾಗಿದೆ ಈ ಆಟವು ಅತ್ಯಂತ ನಮಗೆ ವ್ಯಾಯಾಮವನ್ನು ದೇಹಕ್ಕೆ ಶಕ್ತಿಯನ್ನು ಒದಗಿಸಿ ಇರುತ್ತದೆ ಹಾಗೆ ಇನ್ನೊಂದಾಟ ಯಾವುದು ಅಂತ ಹೇಳಿದರೆ ಕಬಡ್ಡಿ ಕಬಡ್ಡಿ ಅನ್ನೋದು ಮೊದಲೆಲ್ಲ ಗ್ರಾಮೀಣ ಕ್ರೀಡೆಯಾಗಿ ಮೂಡಿ ಬರ್ತಾಯಿತ್ತು ಆದರೆ ಈಗ ಇದನ್ನು ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡಿ ಈ ಆಟವನ್ನು ಆಡೋದನ್ನು ಕಾಣಬಹುದು ಮೊದಲಿನ ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಮಣ್ಣನ್ನು ಹದಗೊಳಿಸಿ ಆ ಮಣ್ಣಲ್ಲಿ ಕಬ್ಬಡ್ಡಿಗಳನ್ನು ಆಡುತ್ತ ಇದ್ದವು ಇದು ಹಲವಾರು ಮನೋರಂಜನೆಗಳನ್ನು ನೀಡುವಂತಹ ಆಟವಾಗಿದೆ ಆದರೆ ಇದರಲ್ಲಿ ಒಂದು ಅಪಾಯ ಏನು ಅಂತ ಹೇಳಿದರೆ ತಂಡದಲ್ಲಿ ಯಾರಿಗಾದರು ನೆಲಕ್ಕೆ ಬಿದ್ದು ಕೈ ಮೂಳೆಗಳು ಮುರಿದುಕೊಳ್ಳುವುದು ಮೈಕೈಗೆ ಪೆಟ್ಟಾಗೋದು ಹಲವಾರು ರೀತಿಯನ್ನು ಆಗುತ್ತ ಇತ್ತು ಇವಾಗ ಇದನ್ನು ಆಧುನೀಕರಣಗೊಳಿಸಿ ಮ್ಯಾಟಿನಂತಹ ವಸ್ತುವಿನ ಮೇಲೆ ಈ ಆಟವನ್ನು ಆಡಿಸೋದರಿಂದಾಗಿ ಹಲವರಿಗೆ ಇದರಿಂದ ಹಲವಾರು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಈ ಮ್ಯಾಟ್ ಕಬಡ್ಡಿಯಿಂದಾಗಿ ಹಲವರಿಗೆ ಆಗುವಂತಹ ಏಟನ್ನು ತಡೆದುಕೊಳ್ಳಬಹುದು ಹಾಗಾಗಿ ನನ್ನ ಪ್ರಕಾರ ಈ ಕಬಡ್ಡಿ ಕ್ರೀಡೆ ಅನ್ನೋದು ಅತ್ಯಂತ ಒಳ್ಳೆಯ ಆಟವಾಗಿದೆ ಇದೊಂದು ಆಕ್ರಮಣಶೀಲ ಆಟವಾಗಿದೆ ಇದರಲ್ಲಿ ನಾವು ಎಷ್ಟು ಜಾಗರೂಕತೆಯಿಂದ ಇರಬೇಕು ಹೇಗೆ ಆಕ್ರಮಣ ಮಾಡಬೇಕು ಎನ್ನುವುದನ್ನು ಈ ಆಟದಲ್ಲಿ ಕಲಿಯಬಹುದಾಗಿದೆ ಇದನ್ನು ನಮ್ಮ ಜೀವನದ ಹಾಗೆಯೇ ಈ ಆಟವು ಮೂಡಿಬಂದಿದೆ ನಮ್ಮ ಜೀವನದಲ್ಲಿ ನಾವು ಹಲವಾರು ಏರುಪೇರುಗಳನ್ನು ನಾವು ಕಾಣಬಹುದಾಗಿದೆ ಹಲವಾರು ಆಕ್ರಮಣಗಳು ಅದನ್ನು ನಾವು ಆಕ್ರಮಣಗಳನ್ನು ತಡೆಯುದು ಹೇಗೆ ಅದೇ ರೀತಿ ಈ ಆಟದಲ್ಲಿ ನಾವು ಅದನ್ನು ನೋಡಬಹುದಾಗಿದೆ ಒಂದು ತಂಡವು ಆಕ್ರಮಣವನ್ನು ಮಾಡಿದರೆ ಇನ್ನೊಂದು ತಂಡವು ಅದನ್ನು ಅವರನ್ನು ಹಿಡಿದು ಅಥವಾ ಅವರಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನು ಈ ಆಟದಲ್ಲಿ ನಾವು ನೋಡಬಹುದಾಗಿದೆ ಹಾಗಾಗಿ ಈ ಒಂದು ಆಟವು ನನಗೆ ಅತಿ ಹೆಚ್ಚು ಖುಷಿಯನ್ನು ನೀಡುವಂತಹ ಇದೊಂದು ಆಟವಾಗಿದೆ ಹಾಗೂ ಈ ಆಟವನ್ನು ನೋಡುವಾಗ ನನಗೆ ತುಂಬಾ ಮೈ ರೋಮಾಂಚನಗೊಳ್ಳುತ್ತದೆ ಈ ಆಟವು ಹೆಚ್ಚು ಜನಪ್ರಿಯವಾಗಿ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಆಟವನ್ನು ನಾವು ಜನಪ್ರಿಯವನ್ನಾಗಿ ನಾವು ಮಾಡಿದ್ದೇವೆ ಹಾಗೇ ಈ ಆಟ ಒಂದು ಪರಿಣಾಮ ಏನು ಅಂತಹೇಳಿದ್ರೆ ಈ ಆಟವು ಎಷ್ಟು ಒಳ್ಳೆಯದು ಹಾಗೆ ಅಷ್ಟೇ ಒಂದು ಮಾರಕ ಅಂತಲು ನನಗೆ ಅನಿಸುತ್ತದೆ ಯಾಕೆ ಅಂತಹೇಳಿದ್ರೆ ಈ ಆಟದಲ್ಲಿ ಹಲವರು ತಮ್ಮ ಕೈ ಕಾಲುಗಳನ್ನು ಪೆಟ್ಟು ಕೋ ಮಾಡಿಕೊಂಡಿರ್ತಾರೆ ಹಾಗಾಗಿ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿರುತ್ತಾರೆ ಹಾಗಾಗಿ ಹಾಗೂ ಹಲವಾರು ಮಂದಿ ತಮ್ಮ ಜೀವವನ್ನೆ ಈ ಆಟದಲ್ಲಿ ಬಲಿ ಪಡೆದುಕೊಂಡಿರುತ್ತಾರೆ ಇದು ಕಬಡ್ಡಿ ಆಟದ ಸಮಯದಲ್ಲಿ ನಾವು ಆಕ್ರಮಣನ್ನು ತಡೆಯಲು ಅವರನ್ನು ಹಿಡಿದುಕೊಳ್ಳುವ ಸಮಯದಲ್ಲಿ ಹಲವರಿಗೆ ಎಲ್ಲೆಲ್ಲೊ ಪೆಟ್ಟುತಾಗಿ ಅವರು ತಮ್ಮ ಜೀವನ್ನೇ ಕಳೆದುಕೊಂಡು ಕಳೆದುಕೊಂಡಿರುತ್ತಾರೆ ಹಾಗಾಗಿ ನಾವು ಆದಷ್ಟು ಈ ಆಟದಲ್ಲಿ ಜಾಗ್ರತೆಯನ್ನು ವಹಿಸಿಕೊಂಡು ಆಡಿದರೆ ಈ ಆಟವು ನಮಗೆ ಹಲವಾರು ಉತ್ತಮವಾದ ಮಾರ್ಗದರ್ಶನವನ್ನು ನೀಡುತ್ತದೆ ನಮ್ಮ ಜೀವನದಲ್ಲಿ ಅನೇಕ ಏರುಪೇರುಗಳು ಹೇಗೆ ಅದನ್ನು ತಡೆಯುವುದು ಹೇಗೆ ಎಂಬುದನ್ನು ಈ ಮಾರ್ಗದರ್ಶನವನ್ನು ಈ ಆಟವು ನಮಗೆ ನೀಡುತ್ತದೆ